ಮಕ್ಕಳು ಶಾಲೆಗೆ ಪ್ರತಿನಿತ್ಯ ಬರದೆ ಇರಲು ಕಾರಣಗಳು ಹಲವಾರು ಇವೆ ಆದರೆ ಮುಖ್ಯವಾಗಿ ಶಾಲೆಗಳು ಮನೆಯಿಂದ ದೂರ ಇರುವುದು ಮತ್ತು ಅವರಿಗೆ ಹೋಗಲಿಕ್ಕೆ ಸಾರಿಗೆ ವ್ಯವಸ್ಥೆ ಇಲ್ಲದೇ ಇರುವುದು

ಈಗ ಈ ಸಮಸ್ಯೆ ಸ್ವಲ್ಪ ಕಡಿಮೆಯಾಗಿದೆ ಆದರೂ ಸಹ ಕೆಲವರು ಸಾರಿಗೆ ವ್ಯವಸ್ಥೆ ಅವರೇ ಮಾಡಿಕೊಳ್ಳಬೇಕಾಗ್ತದೆ ಅದಕ್ಕೆ ಹಣ ಶುಲ್ಕ ಭರಿಸುವಷ್ಟು ಜನರು ಕಡಿಮೆಯಿದ್ದಾರೆ ಹೆಚ್ಚಿನವರು ಬಡವರೇ ಇರೋದರಿಂದ ಶುಲ್ಕ ಭರಿಸಲಿಕ್ಕೆ ಅವರಿಗೆ ಸಾಧ್ಯ ಆಗೋದಿಲ್ಲ ಬಸ್ಸಿನಲ್ಲಿ ಆದರೆ ಅವರಿಗೆ ಇದು ಟಿಕೆ ಶುಲ್ಕ ಕಡಿಮೆ ಕಡಿಮೆ ಅರ್ಧ ಅರ್ಧ ಚಾರ್ಜು ಅಥವಾ ಕಡಿಮೆ ಶು ಕನ್ಸೆಷನ್ ರೇಟ್ನಲ್ಲಿ ಕರ್ಕೊಂಡೋಗ್ತಾರೆ ಆದರೆ ಎಷ್ಟೋ ಕಡೆ ಬಸ್ಸುಗಳೇ ಇಲ್ಲ ಅಂಥವರಲ್ಲಿ ಆಟೋ ರಿಕ್ಷಾದಲ್ಲಿ ಕಳಿಸಬೇಕಾಗ್ತದೆ ಆಟೋ ರಿಕ್ಷಾದಲ್ಲಿ ಕಳಿಸೋದು ಹೇಳಿದರೆ ಬಡ ಮ ಬಡವರಿಗೆ ಸ್ವಲ್ಪ ಕಷ್ಟ ಅದು ದಿನಾಲು ಅವರಿಗೆ ಹಣ ಕೊಡಲು ಹೇಳಿದರೆ ಈ ಸ್ ಶಾಲೆಯ ಅಂತರ ಉತ್ತಮ ಶಾಲೆಗಳನ್ನು ಆದಷ್ಟು ಹತ್ತಿರದಲ್ಲಿ ಒಂದೆರಡು ಕಿಲೋಮೀಟರ್ ಒಳಗೆ ಇರುವ ಹಾಗೆ ಪ್ರೈಮರಿ ಮತ್ತು ಪ್ರಾಥಮಿಕ ಹಂತದಲ್ಲಿ ಮಕ್ಕಳು ಒಂದೆರಡು ಕಿಲೋಮೀಟರ್ ಒಳಗೆ ಉತ್ತಮ ಶಾಲೆ ಹೋಗುವಾಗೆ ಇದ್ದರೆ ಈ ಸಮಸ್ಯೆಯನ್ನು ನಿವಾರಿಸಲಿಕ್ಕೆ ಸಾಧ್ಯ ಉಂಟು ಉತ್ತಮ ಶಾಲೆ ಉಳ್ಳವರು ಮನೆಯಿಂದ ತುಂಬ ದೂರ ಇದ್ದರೆ ಆಗ ಶಾಲೆಗೋಗ್ಲಿಕ್ಕೆ ಕಳಿ ಹೆತ್ತವರೇ ಕಳಿಸಲಿಕ್ಕೆ ಹೆತ್ತವರೇ ಹಿಂಜರಿತಾರೆ ಇನ್ನು ಕೆಲವು ಕಡೆ ಮಕ್ಕಳು ಮನೆಯವರಿಗೆ ಕೆಲಸದಲ್ಲಿ ಸಹಾಯ ಮಾಡ್ಲಿಕ್ಕೆ ಮುಖ್ಯವಾಗಿ ಹಳ್ಳಿ ಕಡೆ ಬೇಸಾಯದಲ್ಲಿ ಆಗಲಿ ಅಥವಾ ಇತರ ಕರ ಕುಲಕಸುಬುಗಳಲ್ಲಿ ಆಗಲಿ ಸಹಾಯ ಮಾಡಲಿಕ್ಕೆ ಮಕ್ಕಳನ್ನ ಮನೆಯಲ್ಲಿಯೇ ಉಳಿಸಿಕೊಳ್ತಾರೆ ಇದು ಅವರಿಗೆ ಅವರ ಸ ಸಂಪಾದನೆಗೆ ಸ ಸಹಾಯ ಆಗ್ತದೆ ಒಂದು ಹಣ ಸಂಪಾದನೆ ಈ ಇದಕ್ಕಾಗಿ ಎಷ್ಟೋ ಕಡೆ ಮಕ್ಕಳನ್ನು ಶಾಲೆಗೆ ಕಳಿಸದೆ ಕೃಷಿ ಕೆಲಸದಲ್ಲಿ ತೊಡಗಿಸಿಕೊಳ್ಳೋದು ಸ ಜಾನುವಾರುಗಳನ್ನು ಸಾಕೋದ್ರಲ್ಲಿ ತೊಡಗಿಸಿಕೊಳ್ಳೋದು ಇಂತಹ ಅನಿವಾರ್ಯ ಪರಿಸ್ಥಿತಿಗೆ ಉಪಯೋಗಿಸಿಕೊಳ್ತಾರೆ ಶಾಲೆಗೆ ಕಳಿಸುವುದಿಲ್ಲ ಇನ್ನು ಮನೇಲಿ ಸಹ ಈಗಿನ ಶಿಕ್ಷಣದ ಮಟ್ಟಕ್ಕೆ ಸರಿಯಾಗಿ ಅವುಗಳಿಗೆ ತರಬೇತಿ ಕೊಡಲಿಕ್ಕೆ ಮನೇಲಿ ಕೆಲವರು ಹೆಚ್ಚಿನವರ ಮನೇಲಿ ತಿಳಿದವ್ರು ಇರೋದಿಲ್ಲ ಈ ಕನ್ನಡ ಮಾಧ್ಯಮ ಶಾಲೆಗಳಿಗಾದರೆ ಸರಿಯಾದರೆ ಹೆಚ್ಚುನೂ ಹೆಚ್ಚಿನವ್ರು ಹೋಗಲಿಕ್ಕೆ ಬಯಸೋದು ಇಂಗ್ಲಿಷ್ ಮಾಧ್ಯಮ ಶಾಲೆಗಳಿಗೆ ಆ ಇಂಗ್ಲಿಷ್ ಮಾಧ್ಯಮ ಶಾಲೆಗಳಲ್ಲಿ ಹೋಗುವಂತಹ ಮನೆಕೆಲಸಗಳನ್ನಾಗಲಿ ಇನ್ನಿತರ ಕೆಲಸಗಳನ್ನಾಗಲಿ ಮಕ್ಕಳಿಗೆ ಹೇಳಿಕೊಡಲಿಕ್ಕೆ ಮಾರ್ಗ ದರ್ಶನ ಮಾಡಲಿಕ್ಕೆ ಮನೆಯವರಿಗೆ ತಿಳುವಳಿಕೆ ಇರೋದಿಲ್ಲ ಇಂತಹ ಕಾರಣಗಳಿಂದಾಗಿ ಮಕ್ಕಳು ಶಾಲೆಗೆ ಹೋಗಲಿಕ್ಕೆ ಹಿಂಜರಿಯುತಾರೆ ಶಾಲೆಯಲ್ಲಿಯೂ ಮೂಲಭೂತ ಸೌಕರ್ಯಗಳ ಕೊರತೆ ತುಂಬ ಇದೆ ಮುಖ್ಯವಾಗಿ ಕುಡಿಯುವ ನೀರಿನ ಸೌಲಭ್ಯ ಇರುವುದಿಲ್ಲ ಶೌಚಾಲಯಗಳು ಇರುವುದಿಲ್ಲ ಇದು ಈ ಕಾರಣದಿಂದಾಗಿಯೂ ಕೆಲವು ಹೆತ್ತವರು ಮಕ್ಕಳನ್ನ ಶಾಲೆಗೆ ಕಳಿಸಲಿಕ್ಕೆ ಹಿಂಜರೀತಾರೆ ಈ ಕೊರತೆಗಳನ್ನೆಲ್ಲ ನಿವಾರಿಸಿದರೆ ಈ ಮಕ್ಕಳನ್ನು ಶಾಲೆಗೆ ಕಳಿಸಲಿಕ್ಕೆ ಸುಲಭ ಆಗ್ತದೆ